ನಾ ಆನ್ಲೈನ್ ಫ್ಲಿಫ್ಕಾರ್ಟ್ನ್ಯಾಗೇನ ಒಂದು ಹೆಡ್ಫೋನ್ ಆರ್ಡ್ರ್ ಮಾಡಿದೆ ಅದು ಅದು ಆಕ್ರಿ ವೇಶ್ಟ್ ಎಲ್ಲ ಖರಾಬ್ ಆಗಿದೆ ಕೊಟ್ಟಿರೋರೆಲ್ಲ ಏನಂತಾರ ಸ್ಪಂಜ ಗಿಂಜ ಎಲ್ಲ ಖರಾಬೇ ಆಗಿತ್ತು ಯಾಕಪ್ಪ ಅಂದ್ರೆ ನಾನು ದಿನ ಹೀಗೆ ಸುಮ್ನೆ ನಮ್ಮ ಫ್ರೆಂಡ್ ನೋಡ್ತಾ ಇದ್ದ ಇದು ಮಚ್ಚಾ ಮಗ ಇದು ಚೆನ್ನಾಗಿದೆ ನೋಡು ಇಷ್ಟ ಆಯ್ತು ನನಗೆ ಎಷ್ಟು ಅಂತ ಅಂದಿದ್ದ ಅವನಿನ್ನ ಅದು ನಾನು ನೋಡ್ದಾಗ ಇಲ್ಲಿ ಎರ್ಡರ್ ಎರಡರಿಂದ ಮೂರು ಸಾವಿರ ಇತ್ತು ನಾ ಆರ್ಡ್ರು ಮಾಡಬೇಕಂದಾಗ ಇಲ್ಲೇನಿತ್ತು ಏನಾಯ್ತಂದ್ರೆ ನಾಲ್ಕೈದು ದಿನ ಟೈಮ್ ಹೇಳುತ್ತಿರು ನಾ ಯೋಚನೆ ಮಾಡಿದಾಗ ಹೌದು ಆಫ್ಲೈನ್ ತೊಗೊಮ್ ಹತ್ತು ನಿಮಿಷ ಕೆಲಸ ಅಂದರೆ ಮಾರ್ಕೆಟಿಗೆ ಹೋಗಿ ತಗೊಂಡ್ರೆ ಹತ್ತು ನಿಮಿಷ ಕೆಲಸ ಅದೂ ಬಾ ಹಿಂಗೋಗ್ ಹಿಂಗ್ ತಗೊಣು ಬರ್ತೀವಿ ಅಂತ ಅಲ್ಲೋದರೆ ಮತ್ತು ವೆರೈಟಿ ವೆರೈಟಿ ಕಲರ್ಸು ಮತ್ತು ಬ್ಯಾರೆ ಬೇರೆ ಕಂಪ್ನೀಸ್ ಎಲ್ಲ ಇರ್ತಾವೆ ನೋಡಿ ತಗೊಬೋದಲ್ಲ ಅಂತ ನಾ ಯೋಚನೆ ಮಾಡ್ದೆ ಇಲ್ಲ ನಮ್ಮ ದೋಸ್ತ ಅಂದ ಭಾಳ ಫೋರ್ಸೇಬಲ್ ಮಾಡಿದ ಇಲ್ಲ ತಗೋ ಅಲ್ಲೋದರೆ ಮತ್ತು ನಿನಗೆ ಅದು ಅಂದರೆ ರಾ ಏನಂದರೆ ರೊಕ್ಕ ಹೆಚ್ಚಿಗೆ ಆಗ್ತದೆ ಇಲ್ಲಾದರೆ ನಿನಗೆ ಡಿಸ್ಕೌಂಟ್ನಾಗ ಕಮ್ಮಿಯೊಳಗೆ ಬರ್ತದೆ ಅಂತ ಹೌದಪ್ಪ ಇದೂ ಚೆನ್ನಾಗೆ ಅದ ಒಂಥರ ಅಂತ ಆರ್ಡ್ರ್ ಮಾಡೋಣ ಅಂತ ಮಾಡಿದೆ ಎಂದೂ ಮಾಡ್ಲಾರ್ದವ ಮಾಡಿದೆ ಫಶ್ಟ್ ಟೈಮ್ ಆರ್ಡ್ರು ಯಾಕಂದರೆ ಫೋರ್ಸೇಬಲ್ ಭಾಳ ಮಾಡಿದ್ರು ಚಾ ಪ್ರೊಡಕ್ಟ್ ನೋಡಕ್ಕೆ ಚೆನ್ನಾಗೆ ಇತ್ತು ಅಂತ ಮಾಡಿದೆ ನಾಲ್ಕರಿಂದ ಐದು ದಿನ ಕಾದೆ ಅವಾಗ ಬರ್ತದೆ ಇವಾಗ ಬರ್ತವೆ ಆರ್ಡ್ರ್ ಮಾಡೋದ್ ತಡ ಇಲ್ಲ ಒಂದಿನ ಬಂದೇ ಬಿಟ್ತು ಬಂದಾಗ ಕೈದಾಗ ಕೊಟ್ಟರು ನೋಡಿದೆ ಒಳಗೆ ಏನದೆ ಅದೇ ಅದ ಬೇರೆದ್ದು ಅಂತ ಚೆಕ್ ಮಾಡೋ ಟೈಮಿಗೆ ಕೈ ಕಾಲೆಲ್ಲ ಶೇಕ್ ಆಗ್ಲತಿತ್ತು ಒಳಗೇನು ಕಲ್ಲು ಪಿಲ್ಲು ಇಟ್ಟು ಕೊಟ್ಟರಾ ಏನು ಖಾಲಿ ಪೇಪರ್ ಸ್ಪಂಜ್ ಏನು ತುರುಕಿ ಕೊಟ್ಟರಾ ಅಂತ ಓಪನ್ ಮಾಡ್ದೆ ಅದೇ ಇತ್ತು ನಾ ಏನಪ್ಪ ಅಂದ್ರೆ ಮೊಬೈಲಿಗೆ ಕನೆಕ್ಟ್ ಮಾಡಿ ನೋಡ್ಬೇಕು ಅಂದು ಮೊಬೈಲ್ ನೋಡಿ ಕನೆಕ್ಟ್ ಮಾಡಬೇಕಂದಾಗ ಪೂರಾ ಪೂರಾ ಪೂರಾ ವೇಶ್ಟ್ ಇತ್ತು ಅಂದರೆ ಹೇಗಂದರಪ್ಪ ಅಂದ್ರೆ ವರ್ಕೇ ಆಗ್ತಿರ್ಲಿಲ್ಲ ಚೆನ್ನಾಗಿ ಒಂದು ಅರ್ಧ ಗಂಟೆ ಅಷ್ಟೇ ವರ್ಕ್ ಆಗಿತ್ತು ಆಮೇಲೆ ನೋಡು ಪೂರೂ ಒನ್ ಸೈಡ್ ಹಿಂಗ್ ಕೇಳ್ತಿತ್ತು ಒಂದು ಸರಿ ಹಿಂಗೆ ಕೇಳ್ತಿದ್ದಿಲ್ಲ ಒಂದೊಂದು ಸಲ ಅಟೊಮೆಟಿಕ್ಕೇ ಬಂದಾಗ್ತಿತ್ತು ಕೊರ್ರ್ ಅಂತ್ ಸೌಂಡ್ ಬರ್ತಿತ್ತು ಅವು ಸ್ಪೀಕರ ಎಲ್ಲ ಹೋಗಿವೆ ಸ್ಪಂಜೆಲ್ಲ ಹಿಂಗ್ ಉದುರ್ತಿತ್ತು ಹಿಂಗ್ ಒಳಗಿನಿಂಗ ಮಣ್ತರೇ ಮಣ್ಣು ಹೆಂಗೆ ಉದುರ್ತಿತ್ತು ನೋಡಿ ಆ ಥರ ಸಣ್ಣಾಗಿಸ್ ಸ್ಪಂಜ್ ಉದುರ್ತಿತ್ತು ಅದು ಕನೆಕ್ಟ್ ಕನೆಕ್ಟ್ರ್ ಕೇಬಲ್ ವೈರ್ ಅದರ್ದು ಹೇಗಿತ್ತಪ್ಪ ಅಂದರೆ ಒಂದೊಂದು ಸಲ ಹತ್ತುತ್ತಿತ್ತು ಒಂದೊಂದು ಸಲ ಹತ್ತಿಲ್ಲ ಕನೆಕ್ಟರ ಆದ್ರೆ ಆಗ್ತಿತ್ತು ಇಲ್ಲಾಂದ್ರೆ ಇಲ್ಲ ಅಂದರೆ ಹಿಂಗೆ ಫೋರ್ಸೇಬಲಿ ಕನೆಕ್ಟ್ ಮಾಡ್ಬೇಕಾಗ್ತಿತ್ತು ಅವಾಗ ನೋಡ್ದೆ ಅದಿಂಗೆ ಓಪನ್ ಮಾಡಿ ಕೇಸಿ ಒಳಗೆ ವೈರೆಲ್ಲ ಕಟ್ಟಾಗಿತ್ತದು ಪೂರಾ ಎಲ್ಲಿ ಬೇಕು ಅಲ್ಲಿ ಕಟ್ ಕಟ್ ಕಟ್ ಕಟ್ ಕಟ್ ಕಟು ಆಕ್ರಿ ವೇಶ್ಟ್ ನಮ್ಮ ದೊಸ್ತಗ್ ಬೈದೆ ನೋಡಿದು ಹಿಂಗದೆ ಸುಮ್ಮನೆ ಎಲ್ಲ ರೊಕ್ಕ ವೇಶ್ಟು ಇವು ಆನ್ಲೈನ್ ಏನೂ ಚೆನ್ನಾಗಿರ್ಲ ಏನಿಲ್ಲ ಎಲ್ಲ ವೇಶ್ಟ್ ಇವು ಸುಮ್ಮನೆ ಹೆಸರಿಗಷ್ಟೇ ಆನ್ಲೈನ್ ಅಂತ ಇಲ್ಲ ಅವ್ನು ಹೇಳ್ ಇಲ್ಲ ಅವ್ನು ಹೇಳ್ತಾ ಇದ್ದ ಚೆನ್ನಾಗದ ಬಟ್ ನಿನಗೆ ಹಿಂಗೆ ಅನಸ್ಲತದೆ ಇದು ಫಶ್ಟ್ ಟೈಮ್ ಖರಾಬ್ ಏನಿಲ್ಲ ಇವೆಲ್ಲ ಎಲ್ಲ ವೇಶ್ಟ್ ಇವು ಆನ್ಲೈನ್ದೆಲ್ಲ ಐಟಮ್ಸ್ಗಳೇ ವೇಶ್ಟ್ ನಾವು ಹೆಡ್ ಹೆಡ್ಫೋನ್ಸ್ ತರ್ಸೋದೆ ತಪ್ಪದ ಫಶ್ಟ್ ಆಫ್ ಆಲ್ ಆನ್ಲೈನಾ ಆಫ್ಲೈನ್ ತಗೊಂಬದೇ ಬೆಟ್ರು ಹೋಗಿ ಎದುರ್ ನಿಂತು ತಗೊಬೋದು